ಹಾಂ ಹಲೋ ಹಾಂ ಹೇಳಿ ನಮ್ಮ ಹಾಂ ಹಾಂ ಹಾಂ ಹೇಳಿ ಹಾಂ ಹೌದಾ ಹ್ಞೂ ಯಾವಾಗಿಂದ ಎಷ್ಟು ಯಾವುದು ಲೆಫ್ಟ್ ಸೈಡ್ಲಾ ರೈಟ್ ಸೈಡಲಾ ಎಡನ ಬಲನ ಹೌದಾ ಓಕೆ ಏನು ನೀವೂ ಏನಾದರೂ

ಹಾಂ ಹಾಂ ಹಾಂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹೌದಾ ಹ್ಞೂ ಏನಾದರೂ ಮೆಡಿಸಿನ್ ತಗೊಂಡು ಅದಕ್ಕೆ ಇಷ್ಟೊತ್ತು ಅಲ್ಲಿ ಹೋ ಹಾಂ ಹಾಂ ಈಗ ನಮ್ದು ಆಯುರ್ವೇದಿಕ್ ಅಲ್ಲಿ ಬರೋದಲ್ಲ ಇಲ್ಲಿ ಏನೆಂದ್ರೆ ನಾವೂ ನಮ್ಮ ಇದರಲ್ಲಿ ಒಂದು ಟ್ಯಾಬ್ಲೆಟ್ಸ್ ಎರಡೂ ಥರದ್ದು ಮಾತ್ರೆಗಳೇ ಇರೋದು ಮತ್ತೆ ಒಂದು ವಾರದ ಒಂದು ಏಳು ದಿನದ್ದೂ ಸ್ವಲ್ಪ ನಿಮಗೆ ತೀರ ತುಂಬ ಕಷ್ಟ ಆಗ್ತದೆ ಈಗ ಭಾರ ಎತ್ತು ಅಂಥದ್ದನ್ನೇ ಇಂಥದ್ದೇನೆ ಅದ್ರ ಭಾರದಿಂದ ಹೌದು ಮತ್ತೆ ವೈಹಿಕಲ್ ವೈಹಿಕಲ್ ರೈಡ್ ಮಾಡ್ತೀರಲ್ಲ ವೈಹಿಕಲ್ ರೈಡ್ ಮಾಡ್ತೀರಾ ನೀವೂ ಹ್ಞೂ ಅದು ಹ್ಞೂ ಹ್ಞೂ ಕುತ್ಗೆ ಇಂದಲೇನೆ ಕುತ್ಗೆ ಮೇಲೆ ಹಿಂದುಗಡೆ ಇಂದ ಕೈ ಉದ್ದಕ್ಕೆ ಕೆಳಗಿನವರೆಗೂ ಬರ್ತದಾ ಹ್ಞೂ ಅದಕ್ಕೆ ಒಂದು ಸ್ವಲ್ಪ ಅದಕ್ಕೆ ಫಿಜಿ ಫಿಜಿಯೋತೆರಪಿ ಥರ ಸ್ವಲ್ಪ ಎಕ್ಸರ್ಸೈಜ್ ಹೇಳಿ ಕೊಡ್ಬೋದು ಆಮೇಲೆ ಒಂದು ಒಂದು ಒಂದು ಐದು ದಿನದ್ದು ಒಂದು ಆಯಿಲ್ ಮಸಾಜ್ ಮಾಡಿ ಎಣ್ಣೆ ಮಸಾಜ್ ಮಾಡಿ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಕೊಡ್ಬಹುದು ಅದರಲ್ಲಿ ಸಾಧಾರಣ ನೀವು ಮತ್ತೆ ನೀವು ಅದರಲ್ಲಿ ಆ ಟೈಮಲ್ಲಿ ವೆಜ್ ನೀವು ವೆಜ್ಜಿಟೇರಿಯನಾ ನಾನ್ ವೆಜಿಟೇರಿಯನಾ ಹಾಂ ಅದಕ್ಕೆ ವೆಜಿಟೀರಿಯನೆ ತಗೊಳ್ಬೇಕಾಗ್ತದೆ ಹಾಗಾಗಿ ನೀವೂ ಅದೂ ಒಂದು ಹೊತ್ತಿನ ಊಟನೂ ಸ್ಕಿಪ್ ಮಾಡಬೇಕಾಗ್ತದೆ ಈ ಮೆಡಿಸಿನ್ ತಗೊಳ್ಳೊ ಟೈಮಲ್ಲಿ ಮತ್ತೆ ನೀವು ಎಷ್ಟು ವೈಟ್ ಇದ್ದೀರಿ ಹಾಂ ಫಿಫ್ಟಿ ಫೈವ್ ಅಂದ್ರೆ ಒಂದು ಎರಡು ಕೆ ಜಿ ಡೌನ್ ಮಾಡ್ಬೇಕು ಆಗ್ಬೋದು ಹಾಗಾಗಿ ಅದನ್ನೂ ಆ ಥರ ಟ್ರೀಟ್ಮೆಂಟ್ ಕೊಡ್ಬೋದು ನೋಡುವ ಬನ್ನಿ ನಮ್ಮ ಕ್ಲಿನಿಕ್ಕಿಗೆ ಬನ್ನಿ ನೋಡೋಣ ಸರಿ ಸರಿ ತ್ಯಾಂಕ್ ಯು